ಇಪ್ಪತ್ತಾರು ಜೂನ್ ಎರಡು ಸಾವಿರದ ಹದಿನೇಳು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೊಂದು ಹನ್ನೆರಡು ಜೂನ್ ಎರಡು ಸಾವಿರದ ಹದಿನೈದು ಒಂದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತು ಹದಿನೈದು ಆಗಶ್ಟ್ ಸಾವಿರದ ಒಂಬೈನೂರ ನಲವತ್ತೇಳು